ಹಲೋ ನಮಸ್ತೆ ನಿಮ್ಮ ಸಂಸ್ಥೆಯಲ್ಲಿ ನಾವು ಒಂದು ಪದಾರ್ಥವನ್ನ ಹಾರ್ಡ್ರ್ ಮಾಡಿದ್ವಿ ಬಟ್ ಹಾರ್ಡ್ರು ಮಾಡಿರೋದರಲ್ಲಿ ಇಷ್ಟು ದಿನದಲ್ಲಿ ನಮ್ಮ ಹಾರ್ಡ್ರು ಮಾಡಿರೋದರಲ್ಲಿ ಯಾವುದೇ ರೀತಿ ತೊಂದರೆ ಇರಲಿಲ್ಲ ಬಟ್ ಇವತ್ತು ನಮಗೆ ಆರ್ಡರ್ ಮಾಡಿದ್ದು ತಲುಪಿದ್ಮೇಲೆ ಆ ಪ್ಯಾಕಿಂಗಲ್ಲಿ ತುಂಬ ಡ್ಯಾಮೇಜಿತ್ತು ಆ ಡಾಮೇಜ್ನ ನಿಮಗೆ ತಿಳಿಸಬೇಕು ಅಂತ ಹೇಳಿಬಿಟ್ಟು ಕಾಲ್ ಮಾಡಿದ್ವಿ ಯಾಕಂದರೆ ಆನ್ಲೈನಲ್ಲಿ ನಮಗೆ ಟೈಮಿಗೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಬೆಲೆಯಲ್ಲಿ ನಮಿಗೆ ಸಿಗುತ್ತೆ ಅಂತ ಹೇಳಿ ನಾವೇನು ಮಾಡ್ತೀವಿ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಆದರೆ ಗ್ರಾಹಕರನ್ನು ಅವರ ಭರವಸೆಯನ್ನ ಕಾಪಾಡುವಂತದ್ದು ನಿಮ್ಮ ಸಂಸ್ಥೆಯ ಮೇಲಾಗಿರುತ್ತೆ ಎಷ್ಟೋ ಸಲ ಎಲ್ಲ ಎಲ್ಲ ಕಡೆ ತಪ್ಪಾಗುತ್ತೆ ಆ ತಪ್ಪನ್ನ ನಾನು ಅಲ್ಲೇ ಹೇಳಿದಾಗ ನೀವು ತಿದ್ಕೊಂತಿರ ಅಂತ ಹೇಳಿಬಿಟ್ಟು ಫೋನ್ ಮಾಡ್ತಾಯಿದೀನಿ ದಯವಿಟ್ಟು ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಅವರಿಗೆ ನೀವು ಸೇವೆಯನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಫಲಿತಾಂಶ ಬರುತ್ತೆ ಆನ್ಲೈನಲ್ಲಿ ನಾವು ಏನಕ್ಕೆ ಆರ್ಡ್ರ್ ಮಾಡ್ತಾಯಿದೀವಿ ಒಳ್ಳೆ ಪದಾರ್ಥ ಇರುತ್ತೆ ನಮಿಗೆ ಟೈಮ್ ಸರಿಯಾಗಿ ಬರುತ್ತೆ ರುಚಿಕರವಾಗಿರುತ್ತೆ ಕ್ಲೀನಾಗಿರುತ್ತೆ ನೀಟಾಗಿರುತ್ತೆ ಅನ್ನೋ ಭರವಸೆ ಮೇಲೆ ನಾವು ಕ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಆದರೆ ನೀವು ಮನೆ ಹತ್ರ ತಂದ್ಕೊಡ್ತೀರಿ ಅಂತ ಹೇಳಿ ಹೇಗೆ ಅಂದರೆ ಹಾಗೆ ತಂದುಕೊಟ್ರೆ ಆನ್ಲೈನ್ ಸಂಸ್ಥೆ ಇರಕ್ಕೆ ಸಾಧ್ಯ ಇರೋಲ್ಲ ಆದ್ದರಿಂದ ನಾನು ಹೇಳ್ತಾಯಿರೋದು ದಯವಿಟ್ಟು ಇದನ್ನ ಒಂದು ಸಲಹೆ ಅಂತ ತಿಳ್ಕೊಂಡು ನಮಗೆ ಒಂದು ಉತ್ತಮ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ನಾಜುಕ್ಕಾಗಿ ಟೈಮ್ಗೆ ಸರಿಯಾಗಿ ನೀವು ನಮಿಗೆ ತಂದುಕೊಟ್ರೆ ಚೆನ್ನಾಗಿರತ್ತೆ ಗ್ರಾಹಕರ ಭರವಸೆಯನ್ನ ನೀವು ಉಳುಸ್ಕೊಳಂಗಾಗತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಕಾಲ್ ಮಾಡ್ತಾಯಿದೀವಿ ಸರ್ ದಯವಿಟ್ಟು ಯಾವುದೇ ಕಸ್ಟಮರಿಗೆ ಯಾವುದೇ ರೀತಿಯಾಗಿ ಭರವಸೆಯನ್ನ ನಂಬಿಕೆಯನ್ನು ಉಳಿಸ್ಕೊಳಿ ಆದನ್ನ ನಿಮ್ಮನ್ನು ಕೇಳ್ಕೊಳ್ತಾಯಿದಿನಿ ಧನ್ಯವಾದಗಳು